ನಾನು ಮಾರ್ಕೆಟಿಂದ ತಂದಂಥ ಕ್ರೀಮನ್ನು ಹಚ್ಚಿದ ಬಳಿಕ ನನ್ನ ಮುಖದಲ್ಲಿ ಒಂಥರ ಏನೋ ಒಂಥರ ತುರಿಸಲಿಕ್ಕೆ ಶುರುವಾಗಿದೆ ಮೊದಲು ಮೊದಲು ನಾನು ಇದನ್ನು ಅಷ್ಟು ಸೀರ್ಯಸ್ ಆಗಿ ತಗೊಳ್ಲಿಲ್ಲ ಇದೇನೋ ಸುಮ್ಮನೆ ತುರಿಸ್ತದೆ ಅಂತ ಎಣಿಸಿದ್ದೆ ಆದರೆ ಮತ್ತೆ ಮತ್ತೆ ನನಗೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅದು ಮುಖ ಎಲ್ಲ ದಪ್ಪ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ತುಂಬ ನೋವು ಎಲ್ಲ ಬರಲಿಕ್ಕೆ ಶುರು ಆಯಿತು ಮತ್ತು ನಾನು ಇದನ್ನು ಹೀಗೆ ಬಿಡಬಾರ್ದು ಇದರ ಬಗ್ಗೆ ಏನಾದರೂ ಇದಕ್ಕೆ ಮದ್ದು ಎಲ್ಲ ತಗೊಳ್ಬೇಕು ಅಂತ ಹೇಳಿ ಮತ್ತೆ ನಾನು ಡಾಕ್ಟ್ರಲ್ಲಿಗೆ ಹೋದೆ ನಾನು ನನ್ನ ಫ್ಯಾಮಿಲಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿದಾಗ ಅವರು ಹೇಳಿದರು ಇದೊಂದು ನೀನು ಉಪಯೋಗಿಸಿದ ಕ್ರೀಮಲ್ಲಿ ತುಂಬ ರಾಸಾಯನಿಕ ವಸ್ತುಗಳೆಲ್ಲ ಇದೆ ಅದರಿಂದಾಗಿ ನಿನ್ನ ಚರ್ಮಕ್ಕೆ ತುಂಬ ಹಾನಿಯಾಗಿದೆ ನೀನು ಇನ್ನು ಬರುವ ದಿನಗಳಲ್ಲಿ ಇಂತಹ ಕ್ರೀಮ್ಗಳನ್ನು ನಿನ್ನ ಮುಖಕ್ಕೆ ಉಪಯೋಗಿಸಬಾರದು ಏನಾದರೂ ಉಪಯೋಗಿಸುತಿದ್ದರೂ ನೀನು ಡಾಕ್ಟರ್ಸ್ನ ಸಲಹೆ ಸೂಚನೆ ಮೇರೆಗೆ ಅವರ ಹತ್ರ ಒಂದು ಸಲ ಕೇಳಿ ಮತ್ತೆ ಮುಂದುವರಿಯಬೇಕು ಹಾಗೆ ಮಾರ್ಕೆಟಲ್ಲಿ ಸಿಕ್ಕ ಸಿಕ್ಕ ಕ್ರೀಮ್ಗಳನ್ನೆಲ್ಲ ಉಪಯೋಗಿಸಿ ಚರ್ಮವನ್ನು ಹಾಗೇನೆ ಹಾಳು ಮಾಡಿಕೊಳ್ಳಬಾರ್ದು ಇದು ಚರ್ಮಕ್ಕೆ ಡ್ಯಾಮೇಜ್ ಆಗ್ತದೆ ಇದು ಈಗ ನಮಗೆ ಅದರದು ದುಷ್ಪರಿಣಾಮ ಗೊತ್ತಾಗೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಒಂದು ನಮಗೆ ವಯಸ್ಸು ಆಗ್ತಾ ಆಗ್ತಾ ನಮ್ಮ ಮುಖದಲ್ಲಿರುವ ಜೀವಕೋಶಗಳು ಸಾಯಲಿಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಇದರ ಬಗ್ಗೆ ಎಲ್ಲ ಗೊತ್ತಾಗ್ತದೆ ಅಂತ ನನಗೆ ಡಾಕ್ಟರ್ ತುಂಬ ಸೂಕ್ಷ್ಮವಾಗಿ ತಿಳಿಸಿ ಹೇಳಿದರು ಇದರಿಂದಾಗಿ ನಾನು ಎಲ್ಲರಿಗೆ ಹೇಳೋದು ಯಾವುದಾದ್ರೂ ಒಂದು ಕ್ರೀಮ್ಗಳನ್ನೆಲ್ಲ ಬಳಸುವಾಗ ಅದರ ಬಗ್ಗೆ ಪೂರ್ವಾಪರಗಳನ್ನು ವಿಚಾರಿಸಿ ನಿಮಗೆ ಅದು ನಿಮ್ಮ ತ್ವಚೆಗೆ ಆಗ್ತದಾ ಅಂತ ಹೇಳಿ ಸ್ವಲ್ಪ ನೀವು ಚೆಕ್ ಮಾಡಿಕೊಂಡು ನಂತರ ಅದರ ಬಗ್ಗೆ ಉಪಯೋಗಿಸಿದರೆ ನಿಮ್ಮ ತ್ವಚೆಗಳಿಗೆ ಆಗುವ ಹಾನಿಗಳನ್ನು ತಪ್ಪಿಸ್ಬೌದು ಮತ್ತು ಇದರಿಂದ ಆಗುವ ಕೆಲವು ದುಷ್ಪರಿಣಾಮಗಳನ್ನು ಕೂಡ ತಪ್ಪಿಸ್ಬೌದು